ಮೊದಲಿಗೆ ನಾನೊಬ್ಬಳು ಕನ್ನಡತಿ ಎಂದು ಹೇಳಲು ಹೆಮ್ಮೆಪಡುತ್ತೇನೆ ಕನ್ನಡ ಭಾಷೆಯು ನಮ್ಮ ತಾಯ್ನಾಡ ಭಾಷೆ ಈ ಭಾಷೆಯನ್ನು ಮಾತನಾಡಲು ಬೇರೆ ದೇಶದವರು ತುಂಬ ಇಷ್ಟಪಡುತ್ತಾರೆ ಏಕೆಂದರೆ ಅಂದಿನ ಕಾಲದಲ್ಲಿಯೇ ನಮ್ಮ ಸ್ವಾಮಿ ವಿವೇಕಾನಂದರು ಮೊದಲ ಬಾರಿಗೆ ಅಮೇರಿಕಾದ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕನ್ನಡ ಭಾಷೆಯನ್ನು ಕೇಳಿ ಸಭೆಯಲ್ಲಿದ್ದ ಜನರು ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತಾರೆ ಏಕೆಂದರೆ ಅಲ್ಲಿ ಅವರು ಅಕ್ಕ ತಮ್ಮ ಅಣ್ಣ ತಮ್ಮಂದಿರೇ ಎಂದು ಆ ಪದವನ್ನು ಉಪಯೋಗಿಸುತ್ತಾರೆ ಅದಕ್ಕಾಗಿ ಅವರನ್ನು ಗೌರವಿಸಿದೆ ಗೌರವಿಸಿದರು ಕೇಳಿದರೆ ಕೇಳಬೇಕು ಎನ್ನುತ್ತಿರುವ ನಮ್ಮ ಭಾಷೆ ಕನ್ನಡ ದೇಶದಲ್ಲಿ ಮರಿದುಂಬಿಸುವಂತೆ ಇದೆ ಅಥವಾ ಕೋಗಿಲೆಯಾದರೂ ಹುಟ್ಟಬೇಕೆಂದು ಕನ್ನಡದ ಆದಿಕವಿ ಪಂಪನು ತನ್ನ ಪದ್ಯದಲ್ಲಿ ಕನ್ನಡ ಭಾಷೆಯನ್ನು ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದ್ದಾನೆ ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ನಾವು ಪುಣ್ಯವಂತರು ಎಂದು ಹೇಳಲು ಇಷ್ಟಪಡುತ್ತೇನೆ